ನಮಸ್ತೆ ನಾವು ಪ್ಯಾಸೆಂಜರ್ ಆ್ಯಕ್ಚುಲಿ ಏನಂದರೆ ನಾವು ಏಕ್ನಾತನೇ ಶ್ರೀ ಏಕನಾಥೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಾಂ ಕನಕದಾಸ ಸರ್ಕಲಿಂದ ಕನಕದಾಸ ಸರ್ಕಲಿಂದ ಎಷ್ಟು ಹೊತ್ತಾಗುತ್ತೆ ಅಲ್ಲಿಗೋಗೋಕ್ಕೆ ಹತ್ತು ನಿಮಿಷ ಆಗುತ್ತಾ ಹತ್ತು ಹಾಂ ನೋ ಅದಕ್ಕೆ ನಾವು ಹಣ ಎಷ್ಟು ಕೊಡಬೇಕಾಗ್ತದೆ ಎಪ್ಪತ್ತು ರೂಪಾಯಿ ಏನಂದರೆ ನಾವು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಏನಂದರೆ ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಕಾರ್ಯಕ್ರಮ ಅಟೆಂಡ್ ಮಾಡಬೇಕಾಗಿತ್ತು ಹಾಗೇ ಹೋಟೆಲಲ್ಲಿ ಇರಬೇಕಾಗಿತ್ತು ಮುಖ ಎಲ್ಲ ತೊಳ್ಕೊಳ್ಳೋದಕ್ಕೆ ಯಾವ್ದಾರೂ ಹೋಟಲ್ಲ ಹತ್ರವಾಗಿ ಯಾವಾದ್ರೂ ಇದ್ದಾವಾ

ಹಾಂ ಕಾರ್ಯಕ್ರಮ ಏನಂದರೆ ಏನೂ ಇಲ್ಲ ಜಸ್ಟ್ ಅಟ್ ಹೋಗಿ ಬರೋದಷ್ಟೇನೆ ನಾನು ಮುಖ್ಯವಾಗಿ ಶ್ರೀ ಏಕನಾಥೇಶ್ವರಿ ದೇವಸ್ಥಾನಕ್ಕೇನೆ ಹೋಗಬೇಕಾಗಿತ್ತು ನಾನು ಮೊದಲು ಲಾಡ್ಜ್ ಬಳಿಗೆ ಹೋಗಿ ಆಮೇಲೆ ಶ್ರೀ ಏಕನಾಥೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಹೌದು ನೀವು ಅಲ್ಲಿ ಕಾಯಬೇಕಾಗುತ್ತೆ ಹಾಂ ಮೇಬೀ ನನಗೆ ತಿಳಿದ ಮಟ್ಟಿಗೆ ಒಂದು ಹದಿನೈದು ನಿಮಿಷ ಆಗ್ಬೋದು

ಸರಿ ಸರ್ ಧನ್ಯವಾದಗಳು